ಮಹಿಳೆಯರ ಮೇಲೆ ತುಂಬ ಶಿಕ್ಷಣ ಮತ್ತು ಉದ್ಯೋಗ ಮಾಡೋದಕ್ಕೆ ತುಂಬ ಒತ್ತಡಗಳನ್ನ ಹಾಕ್ತಾರೆ ಏನಕ್ಕೆ ಅಂತ ಅಂದರೆ ಶಿಕ್ಷಣಾನಾ ಅವ್ರು ಕೊಡ್ಸೋದೇ ಇಲ್ಲ ಮಹಿಳೆಯರಿಗೆ ಏನಕ್ಕೆ ಅಂತಂದರೆ ನೀವು ಓದಿ ಏನು ಮಾಡಬೇಕಾಗಿರುತ್ತೆ ನೀವು ಯಾವತ್ತಿದ್ರೂ ಓದುದ್ರು ಮನೇಲೇ ಇರಬೇಕು ಅನ್ನೋ ಒಂದು ಒತ್ತಡ ಹಾಕ್ತಾರೆ ಅವರು ಏನ್ಮಾಡ್ತಾರೆ ಅಂತಂದರೆ ಮಹಿಳೆಯರಿಗೆ ಓದೋದಕ್ಕೆ ಬಿಡೋದಿಲ್ಲ ಅವ್ರು ಶಿಕ್ಷಣ ಕಲ್ತ್ರೆ ತಾನೇ ಅವ್ರಿಗೆ ಮುಂದೆ ಓ ಮುಂದುವರ್ಯಕ್ಕೆ ಸಾಧ್ಯ ಅದಕ್ಕೆ ಶಿಕ್ಷಣಾನ ಕಲ್ತ್ಕೊಳ್ಳಕ್ಕೆ ಬಿಡಲ್ಲ ಉದ್ಯ ಉದ್ಯೋಗ ಮಾಡಬೇಕು ಅಂತನ್ಬುಟ್ಟು ಮಹಿಳೆಯರು ಇಷ್ಟಪಟ್ಟರೆ ಆ ಉದ್ಯೋಗ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಏನಕ್ಕೆ ಅಂತಂದರೆ ಆ ಉದ್ಯೋಗಮ ಉದ್ಯೋಗ ಮಾಡಿದ್ರೂ ಉದ್ಯೋಗ ಮಾಡೋದಕ್ಕೆ ಬರೀ ಗಂಡ್ಮಕ್ಳು ಮಾತ್ರ ಉದ್ಯೋಗ ಮಾಡಬೇಕು ಹೆಣ್ಮಕ್ಳು ಮನೇಲೆ ಮಾಡ್ಕೊಂಡಿರ್ಬೇಕು ಅನ್ನೋ ಒಂದು ಅಭಿಪ್ರಾಯನೂ ಇಟ್ಕೊಂಡಿರ್ತಾರೆ ಅವ್ರು ತುಂಬ ಅಡೆಚಡೆ ಅಡೆತಡೆಗಳ್ನ ಎದ್ರಿಸ್ಬೇಕಾಗಿರುತ್ತೆ ಹೆಣ್ಮಕ್ಳು ಏನಕ್ಕೆ ಅಂತಂದರೆ ಅವರು ಇನ್ನು ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ ಅವರು ಒಂದು ಉದ್ಯೋಗ ಮಾಡೋದಿಕ್ಕೆ ಬಿಡಲ್ಲ ಶಿಕ್ಷಣ ಕಲಿಯೋದಿಕ್ಕೆ ಬಿಡಲ್ಲ ಅವರೇನಾದ್ರು ಒಂದು ಕಲ್ತ್ಕೊತೀವಿ ಅಂತಂದರೆ ಕಲಿಕೆಗೂ ಕೂಡ ಅವಕಾಶ ಮಾಡ್ಕೊಡಲ್ಲ ಅದಿಕ್ಕೆನೇ ಮಹಿಳೆಯರು ತುಂಬ ಅವರು ಅಡೆತಡೆಗಳನ್ನ ಎದ್ರಿಸ್ತಾ ಇರ್ತಾರೆ